ಹಲೋ ಹಲೋ ಮಂಜು ಅವರಾ ಮಂಜು ಅವರೇ ನಾನು ನಮಗೆ ನಮ್ಮ ಮನೇಲ್ಲಿ ಒಂದು ರೂಮ್ ಆ್ಯಡ್ ಮಾಡಬೇಕಿತ್ತು ಅದು ಬೇಕಾಗಿತ್ತು ನಮ್ಮದಾ ಮೂರ್ಗೆರೆ ಹತ್ರ ಅಂತ ಹೊಸ್ಪೇಟೆ ನಮ್ಮ ಮನೆ ಇದೆ ಆ ಮನೇಲ್ಲಿ ಒಂದು ರೂಮನ್ನ ಆ್ಯಡ್ ಮಾಡಬೇಕಿತ್ತು ಆಂ ಸರ್ ಏನೂ ಕೇಳಿಸ್ತಿಲ್ಲ ಏನಿಲ್ಲ ನಡುಕ್ಕೆ ಒಂದೇ ಏನಂದರೆ ನಡುಕ್ಕೆ ಒಂದೇ ಗೋಡೆ ಕಟ್ಬೇಕಾಗಿತ್ತು ನಮಗೆ ಒಂದು ಜಲ್ದಿ ಬೇಕಾಗಿತ್ತು ಒಂದು ಹತ್ತು ಹದಿನೈದು ದಿನದ ಒಳಗೆ ಒಳಗೆ ಸ್ವಲ್ಪ್ ನೋಡಿ ಸರ್ ನಮ್ಗೆ ಜಲ್ದಿ ಬೇಕಾಗಿತ್ತು ಅರ್ಜೆಂಟ್ ಇರೋ ಕಾರಣಕ್ಕೇ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಎಷ್ಟು ಆಗುತ್ತೆ ಸರ್ ಅದಕ್ಕೆ ಎಷ್ಟು ಎಂಬತ್ತು ಸಾವಿರ ನೋಡಿ ಸರ್ ಒಂದು ರೂಮಲ್ಲಿ ಬರೀ ನಡುಕ್ಕೆ ಒಂದು ಗ್ವಾಡೆ ಕಟ್ಬೇಕು ಅಷ್ಟೇ ನಾವೇ ಎಲ್ಲ ಐಟಮ್ಮುಗಳು ಸಿಮೆಂಟ್ ತಂದ್ಕೊಡ್ತೀವಿ ಅಂದರೆ ಎಷ್ಟು ಸರ್ ಹೌದಾ ಸರ್ ಮೂವತ್ತು ತಗೊಳಿ ಸರ್ ಮೂವಾ ನೋಡಿ ಸರ್ ಮೂವತ್ತು ತಗೊಳಿ ಸರ್ ನೋಡಿ ಸರ್ ಕಮ್ಮಿ ಆದ್ರೆ ಮಾಡ್ಕ ನಲ್ವತ್ತು ಸಾವಿರನೇ ಏನು ಹೌದಾ ಸರಿ ಸರ್ ಸ್ವಲ್ಪ ಟೇಲ್ಸ್ ಎಲ್ಲ ಹಾಕ್ಬೇಕಿತ್ತು ಮತ್ತು ಪೇಂಟ್ ಎಲ್ಲ ಚೇಂಜ್ ಮಾಡಿಸ್ಬೇಕಿತ್ತು

ಟೇಲ್ಸ್ ಸರ್ ಓಕೆ ಸರ್ ಅದಕ್ ಟೇಲ್ಸಿಗೆ ಬೇರೆ ಅಮೌಂಟ್ ಕೊಡಬೇಕಾ ಸರ್ ಎಷ್ಟು ಆಗುತ್ತೆ ಸರ್ ಅದಕ್ಕೆ ಅಂದರೆ ಹೌದಾ ಸರಿ ಸರ್ ಅವ್ರಿಗೆ ನನಗ್ ಕೇಳ್ಬಿಟ್ಟು ಹೇಳ್ತಿರಾ ಎಷ್ಟು ಆಗುತ್ತೆ ಅಂತ ಸಾಧ್ಯ ಆದಷ್ಟು ನನಗೆ ಹತ್ತು ಅಥವಾ ಹದಿನೈದು ದಿನದೊಳಗೆ ಕಟ್ಟಿಕೊಟ್ಟರೆ ಚೆನ್ನಾಗಾಗುತ್ತೆ ಸರ್ ಓಕೆ ಸರ್